ನಮ್ಮ ನಾವು ಭಾರತದಲ್ಲಿ ಫ್ಯಾಶನ್ ಮೊದಲಿದ್ದದ್ದು ಈಗ ಇದ್ದದಕ್ಕೆ ಮತ್ತು ತುಂಬ ಬದಲಾವಣೆ ಆಗಿದೆ ಮೊದಲೆಲ್ಲಾ ಸಾರಿ ಉಡ್ತಿದ್ದರು ಮತ್ತು ಸಾರಿ ಹಾಕ್ಕೊಂಡು ಹೋಗುವುದು ಎಲ್ಲಿ ಹೋದರೂ ಸಹ ಮದುವೆಗೆ ಹೋಗುವಾಗ ಈ ಥರ ಕಾರ್ಯಕ್ರಮಕ್ಕೆಲ್ಲ ಹೋಗ್ವಾಗ ಸಾರಿಯನ್ನೇ ಉಡ್ತಿದ್ದರು ಈಗ ನಾವು ಕಲ್ಚರಲ್ಲಿ ನಾವು ಹೊರ ದೇಶದ ವಿದೇಶದ ಬಿಟ್ಟು ದೇಶದ ಬಿಟ್ಟು ವಿದೇಶದ ನಾವು ಪ ಇದನ್ನು ಪಾಲನೆ ಮಾಡ್ತೇವೆ ಅಲ್ಲಿ ಜಾಸ್ತಿ ವಿದೇಶಗಳ ಉಡುಪುಗಳನ್ನು ತೊಡುವುದು ಕೆಲವು ಮಾಲುಗಳಲ್ಲಿ ಬೇಕಾದ ಹೊಸ ಹೊಸ ಮಾದರಿಯ ಬಟ್ಟೆಗಳು ವಿವಿಧ ಅದನ್ನೇ ಹಾಕುವುದು ಮದುವೆ ಸಂದರ್ಭ ಮದುಮಗಳು ಕೂಡ ಈ ಮೊದಲಿನ್ಹಾಗೆ ಉಡುಗೆ ತೊಡುಗೆಯನ್ನು ಹಾಕುವುದಿಲ್ಲ ಅವರೂ ಕೂಡ ಈ ವಿದೇಶದ ಇದನ್ನೆ ಪಾಲಿಸುವುದು ನಮಗೆ ಬೇಕಾದ ರೀತಿಯಲ್ಲಿ ಮನೆಯವರು ಹೇಳಿದ್ದನ್ನು ಕೇಳದೆ ಇತರ ಉಡುಪುಗಳೇ ಜಾಸ್ತಿ ಬಂದು ವಿದೇಶದ ಉಡುಪುಗಳು ನಮ್ಮಲ್ಲಿ ಮತ್ತು ಈಗಿನ ಜನರಾಗೆ ಬೇಕಾದ ಮೇಕಪ್ ಈ ಥರ ಇದನ್ನೆಲ್ಲ ಅಂಗಡಿಯಲ್ಲಿ ಸಿಗ್ತದೆ ಮೊದಲೆಲ್ಲ ಮನೆಯಲ್ಲೇ ಈ ಥರ ಇದನ್ನೆಲ್ಲ ಮಾಡ್ತಿದ್ದರು ಈಗ ಎಲ್ಲ ಬ್ಯೂಟಿ ಪಾರ್ಲರ್ ಈ ಥರ ಇದೆಲ್ಲ ಬಂದಿದೆ ಅಲ್ಲಿ ಹೋಗಿ ಪೇಶನ್ ಮಾಡುವುದು ಇದರಿಂದ ಇದನ್ನು ನಮ್ಮ ದೇಶದ ಇದನ್ನು ಬಿಟ್ಟು ನಾವು ವಿದೇಶದ್ದನ್ನೇ ನಾವು ಜಾಸ್ತಿ ಪಾಲಿಸ್ತಿದ್ದೇವೆ ಅದರ ಮೇಲೆ ಪ್ರಭಾವ ಜಾಸ್ತಿ ನಮ್ಮ ಬಿದ್ದಿದೆ ನಮ್ಮ ನಮಗೆ ನಮ್ಮ ಕಲ್ಚರನ್ನು ನಾವು ನೋಡುವುದಿಲ್ಲ ನಮ್ಮ ನಮ್ಮ ಇದನ್ನು ನ್ ನಮ್ಮ ಮೊದಲಿನ ಉಡುಗೆ ನಾವು ಸಣ್ಣದಿರುವಾಗ ಮನೆಯಲ್ಲಿ ಬೇಕಾದ ರೀತಿಯ ಟೈಲರಿಂಗ್ ಇದರಲ್ಲಿ ಹೊಲಿದು ಅಲ್ಲಿ ಹೋಗುವುದು ಈಗ ಈ ರೆಡಿಮೇಡೆಲ್ಲ ಬಂದು ನಾವು ಉಡುಗೆ ತೊಡುಗೆ ಇದರಿಂದ ರೆಡಿಮೇಡ್ ಇದರಲ್ಲಿ ಹೋಗಿ ಮಾಲುಗಳಲ್ಲಿ ಹೋಗಿ ತಗೋಳುದು ಅಲ್ಲಿ ನಾವು ಮಾಲುಗಳಲ್ಲಿ ಹೋಗಿ ಬೇಕಾದ ರೀತಿಯ ಬಟ್ಟೆ ಬರೆಗಳನ್ನು ತರುವುದು ಅಲ್ಲಿ ಬೇಕಾದ ಪೇಶನ್ ರೀತಿ ಇರುತ್ತವೆ ಅದರಿಂದ ನಮಗೆ ನಮ್ಮ ಆಧುನಿಕ ಇದನ್ನೇ ನಾವು ಜಾಸ್ತಿ ನಾವು ಬಳಸ್ತೀವಿ ಮೊದಲಿನ ಇದು ನಾವು ಬಿಟ್ಟಿದೀವಿ ಈಗಿನ ಫ್ಯಾಶನ್ಗೆ ನಾವು ಮಾರು ಹೋಗಿದ್ದೇವೆ ನಮ್ಮ ಭಾರತದಲ್ಲಿ ನಮ್ಮ ಈ ಈ ಥರ ಎಲ್ಲ ಜನರು ಎಲ್ಲ ಕಡೆಯಲ್ಲಿ ಹೋದರೂ ಪೇಶನ್ನಿನೆಲ್ಲ ಬಟ್ಟೆಯನ್ನೇ ಹಾಕುವುದು ನಮಗೆ ನಮ್ಮ ಉಡುಗೆ ತೊಡುಗೆಯನ್ನು ಹಾಕಿ ಗೊತ್ತಿಲ್ಲ ಈ ಬ್ಯೂಟಿ ಪಾರ್ಲರ್ ಇದೆಲ್ಲ ಹೆಚ್ಚಾಗಿದೆ ಅಲ್ಲಿ ಹೋಗಿ ಬೇಕಾದ ರೀತಿಯಲ್ಲಿ ಬಟ್ಟೆ ಬರೆಗಳನ್ನು ಬೇಕಾದ ಇದು ಮಾಡುವುದು ಅಲ್ಲಿ ಪೇಶನ್ ಮಾಡುವುದು ಅದರಿಂದ ನಾವು ನಮ್ಮ ಕಲ್ಚರನ್ನು ಮಾಡಲೇ ಬೇಕು ನಾವು ಮೊದಲು ಹೇಗಿತ್ತು ಅದನ್ನೇ ಜಾಸ್ತಿಯಾಗಿ ನಾವು ಬಳಸಲು ನೋಡಬೇಕು

ಹೌದು ಓ